ನಾನು ಜಾಸ್ತಿಯಾಗಿ ಎಲ್ಲಾದರೂ ಹತ್ತಿರ ಹೋಗೋದಾದ್ರೆ ಓಲಾನೆ ಬಳಸೋದು ಊಬರ್ಗಿಂತ ನನಗಂತೂ ಓಲಾದವರ ಸೇವೆಯೇ ಚೆನ್ನಾಗಿ ಹಿಡಿಸುತ್ತೆ ಇನ್ನು ಅವರು ಬುಕ್ ಮಾಡಿದ ಶೀಘ್ರದಲ್ಲೇ ಬಂದು ಬಿಡ್ತಾರೆ ಬರೋ ವಾರದಲ್ಲಿ ನಾವೆಲ್ಲ ಸ್ನೇಹಿತರು ಒಟ್ಟಾಗಿ ಎಲ್ಲಾದರೂ ದೂರಕ್ಕೆ ಸುತ್ತಾಡೋಣ ಅನ್ಕೊಂಡಿದ್ದೇವೆ ನಾನಂತೂ ಕೆಲವರಲ್ಲಿ ವಿಚಾರಿಸಿಯೂ ಇಟ್ಟಿದ್ದೀನಿ ಓಲಾದಲ್ಲೇ ಹೋಗೋಣ ಅಂತ ಎರಡು ಮೂರು ದಿನಗಳಿಗೆ ಓಲಾನೇ ಬುಕ್ ಮಾಡೋಣ ಅಂತ ರಗಳೆಯೇ ಇಲ್ಲ ಆರಾಮದಲ್ಲಿ ಹೋಗಿ ಬರ್ಬೋದು ನಮಗೆ ಬೆಂಗಳೂರಿನಲ್ಲಂತೂ ಓಲಾ ಉಬರ್ನೇ ಶೀಘ್ರದಲ್ಲಿ ಸಿಗುತ್ತದೆ ಅವರ ಮೀಟರ್ ಬಿಲ್ಲೂ ಜಾಸ್ತಿ ಇರಲ್ಲ ಅದಲ್ಲದೆ ಎಲ್ಲಾದರೂ ಹೋಗೋದಾದ್ರೆ ಈ ಆಟೋದವರಂತೂ ತುಂಬ ದುಡ್ಡು ಕಿತ್ಕೋತಾರೆ ಮನೆಯಿಂದಾಚೆ ಹೋದಾಗ ದುಡ್ಡು ಬಳಸಬೇಕಂದ್ರೆ ಅಥವಾ ಉಳಿಸಬೇಕಂದ್ರೆ ಓಲಾನೇ ಬುಕ್ ಮಾಡಬೇಕು